ನನಗೆ ಅಡುಗೆ ಮಾಡುವುದಂದರೆ ತುಂಬ ಇಷ್ಟ ಮನೆಯಲ್ಲಿ ಆಲ್ಮೋಸ್ಟ್ ಯಾರೂ ಇಲ್ಲಾಂದರೆ ನಾನು ಮಾಡ್ತೀನಿ ಒನ್ನೊಂದ್ಸಾರಿ ಇಲ್ಲಾಂದರೆ ಅಪ್ಪ ಅಥ್ವಾ ಅಮ್ಮಂಗೆ ಅಮ್ಮಂಗೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ ಅಥ್ವಾ ಯಾವ್ದಾದರೂ ರಿಲೇಟಿವ್ಸ್ ಬಂದರೆ ನಾನು ಜಾಸ್ತಿ ಹೆಲ್ಪ್ ಮಾಡ್ತೀನಿ ಹಾಗೇ ರಿಲೇಟಿವ್ಸ್ ಬಂದಾಗ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಬರುತ್ತೆ ನನಗೆ ನಮ್ಮಅಮ್ಮ ಆಲ್ಮೋಸ್ಟ್ ಎಲ್ಲ ಅಡುಗೇನೂ ಚೆನ್ನಾಗ್ ಮಾಡ್ತಾರೆ ನಮಗಂತೂ ಅಡುಗೆ ಅಂದರೆ ಖಾರ ಇರಬೇಕು ಸ್ವಲ್ಪ ಖಾರ ಇರುವ ಅಡುಗೆ ತುಂಬ ಇಷ್ಟ ಸಿಹಿ ಅಡುಗೆಗಿಂತ ನಮ್ಮಅಮ್ಮ ನಾನ್ ವೆಜ್ಜ ವೆಜ್ಜಲ್ಲು ಅಷ್ಟೇ ತರಕಾರಿ ಭಾತು ಬಿಸಿಬೇಳೆ ಭಾತು ದೋಸೆ ಇಡ್ಲಿ ಇಡ್ಲಿ ಜಾಸ್ತಿ ಮಾಡೋಲ್ಲ ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಿರ್ತೀವಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡ್ತೀವಿ ಹಾಗೇ ಭಾತು ಜಾಸ್ತಿ ಮಾಡ್ತೀವಿ ತರಕಾರಿ ಭಾತು ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಹಾಗೇ ಪೊಂಗಲ್ ಪೊಂಗಲ್ ಸ್ವಲ್ಪ ಏನಾದರೂ ಲೇಟ್ ಆಗ್ತಿದೆ ತಿಂಡಿ ಅಂದಾಗ ಮಾಡ್ತೀವಿ ನಾವು ಅಡುಗೆ ಮಾಡಿ ತಿಂಡಿ ಒಂದು ಏಳೂವರೆ ಒಳಗಡೆ ಮಾಡ್ತೀವಿ ಎಂಟೂವರೆ ಒಳಗಡೆ ಯಾಕಂದರೆ ನನ್ನ ತಂಗಿಗೆ ಸ್ಕೂಲ್ ಇರುತ್ತೆ ಹಾಗೇ ನಾನೂ ಸಹ ಎಷ್ಟೋಂದು ಸರಿ ನಮ್ಮ ಮನೇಲ್ ಹೆಲ್ಪ್ ಮಾಡ್ತೀನಿ ತಿಂಡಿಗೆಲ್ಲ ನಾನು ಜಾಸ್ತಿ ನನಗೆ ಏನೇನು ಮಾಡೋಕೆ ಬರುತ್ತೆ ಅಂದರೆ ಚಿಕನ್ ಗೊಜ್ಜು ಮಾಡೋಕೆ ಬರುತ್ತೆ ಚಿಲ್ಲಿ ಚಿಕನ್ ಮಾಡೋಕೆ ಬರುತ್ತೆ ಚಿಕನ್ ಕಬಾಬ್ ಮಾಡೋಕೆ ಬರುತ್ತೆ ಇನ್ನು ವೆಜ್ಜಲ್ಲಿ ಏನಂದರೆ ದೋಸೆ ಹಾಕ್ತೀನಿ ಮತ್ತು ಪಲ್ಯಗಳು ಮಾಡ್ತೀನಿ ಲೈಕ್ ಕ್ಯಾರೆಟ್ ಪಲ್ಯ ಬೀನ್ಸ್ ಪಲ್ಯ ಬೀನಿಸ್ ಪಲ್ಯ ದಪ್ಪಮೆಣ್ಶಿನ್ಕಾಯ್ ಪಲ್ಯ ಹೂಕೋಸು ಪಲ್ಯ ಈ ಥರಾ ಸುಮಾರು ಪಲ್ಯಗಳು ಮಾಡ್ತೀನಿ ಹಾಗೇ ಮುದ್ದೆ ಮಾಡೋಕೆ ಬರುತ್ತೆ ನನಗೆ ಅನ್ನ ಅನ್ನ ಮಾಡೋಕೆ ಬರುತ್ತೆ ನನಗೆ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನ ಮಾಡೋದು ಈಝೀ ಹೇಗೆ ಅಂದರೆ ಅನ್ನ ಮಾಡಿಟ್ಕೋಬೇಕು ಸೈಡಲ್ಲಿ ಎಣ್ಣೆ ಹಾಕಬೇಕು ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಅದಕ್ಕಿಂತ ಮುಂಚೆ ಸಾಸಿವೆ ಹಾಕಿ ಕಡಲೆಕಾಳು ಹಾಕಿ ಕಡಲೆ ಬೀಜ ಹಾಕಿ ಹಸಿಮೆಣ್ಶಿನ್ಕಾಯಿ ಹಾಕಿ ಕರ್ಬೇವು ಸೊಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಹಾಕಬೇಕು ಉಪ್ಪು ಹಾಕಬೇಕು ಹಾಕಿ ಹೀಗೆ ಒಗ್ಗರಣೆ ಮಾಡ್ಕೋಬೇಕು ಈರುಳ್ಳಿ ಹಾಕಿ ಅದು ಒಂದುಸ್ವಲ್ಪ ಈರುಳ್ಳಿ ಒಂದುಸ್ವಲ್ಪ ಅರ್ಶಿಣ ಬರ್ತಿದ್ದಂಗೆ ನಾವದಕ್ಕೆ ಸ್ವಲ್ಪ ಅವಾಗೇನು ಮಾಡಬೇಕು ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನಾ ಅದಕ್ಕೆ ಹಾಕ್ಕೊಬೇಕು ಅದನ್ನ ಅದಕ್ಕೆ ಹಾಕ್ಕೊಂಡು ಕಲಸ್ಬೇಕು ಸ್ವಲ್ಪ ಏನಂದರೆ ಅದಕ್ಕಿಂತ ಮುಂಚೆ ನಿಂಬೆ ಹಣ್ಣು ಚಿತ್ರಾನ್ನ ಆದರೆ ನಿಂಬೆ ಹಣ್ಣು ಹಿಂಡಬೇಕು ಅವಾಗ ಒಂದು ಟೇಸ್ಟ್ ಬರುತ್ತೆ ಹಾಗೇ ನಾನು ಸುಮಾರು ಡಿಶ್ ಮಾಡ್ತೀನಿ ಇನ್ನು ಪುಳಿಯೋಗರೆ ಪುಳಿಯೋಗರೆ ಅಂದರೆ ನನಗೆ ಗೊಜ್ಜು ಮಾಡೋಕೆ ಬರೋಲ್ಲ ಇಲ್ಲ ಹೋಟೇಲಿಂದ ಗೊಜ್ಜು ತರ್ತೇವೆ ಇಲ್ಲ ಮನೇಲೇ ಮಾಡಿಟ್ಟಿರ್ತಾರೆ ಈಗ ಯಾರಾ ಬಂದರೆ ನಮ್ಮಅಜ್ಜಿ ಯಾರಾದರೂ ಮಾಡಿಟ್ಟಿದ್ದಾಗ ಹೇಗೆ ಮಾಡೋದಂದರೆ ಆಯ್ಲ್ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾವು ಇದು ಹಾಕ್ತೀವಿ ಕಡಲೆಕಾಳು ಕಡಲೆಬೀಜ ಕರ್ಬೇವು ಸೊಪ್ಪೆಲ್ಲ ಈ ಒಗ್ಗರಣೆ ಮಾಡಿಬಿಟ್ಟು ಇನ್ನೊಂದು ಸ್ವ ಅದನ್ನೇ ಎತ್ತಿಟ್ಕೋತಿವಿ ಎತ್ತಿಟ್ಕೊಂಡು ಗೊಜ್ಜು ಹಾಕ್ತೀವಿ ಆಯ್ಲಿಗೆ ಹಾಕ್ಬಿಟ್ಟು ಹಿಂಗಿಂಗೆ ಮಾಡ್ತಾ ಮಾಡ್ತಾ ಆಮೇಲೆ ಕಡಲೆಬೀಜ ಯಾಕೆ ಕಡಲೆಬೀಜ ಕಡಲೆಕಾಯೆಲ್ಲ ಎತ್ತಿಟ್ಕೊಬೇಕಂದರೆ ಗೊಜ್ಜು ಹಾಕ್ದಾಗ ಸ್ವಲ್ಪ ಮೆತ್ತ ಮೆತ್ತ ಆಗ್ಬಿಡುತ್ತೆ ಸೊ ಏನುಮಾಡ್ಬೇಕು ಕಡಲೆಬೀಜ ಎತ್ತಿಟ್ಟುಬಿಟ್ಟು ಅಂದರೆ ನಾರ್ಮಲಾಗಿ ಯಾರೂ ಅಷ್ಟೊಂದು ಯೂಸ್ ಮಾಡೋಲ್ಲ ಇದನ್ನ ನಾವ್ಯಾಕೆ ಎತ್ತಿಡಬೇಕದನ್ನು ಆಮೇಲೆ ಅದನ್ನು ಕಲಸಿದ್ರೆ ಅದ್ರ ಜೊತೆ ಅದು ಒಂದು ಚೆನ್ನಾಗಾಗುತ್ತೆ ಅಂತ ಅಂದರೆ ಮೆತ್ತ ಮೆತ್ತಗಾಗೋಲ್ಲ ನಮ್ಗೆ ಬೇಕಾದಷ್ಟು ಕಡಲೆಕಾಳು ಹಾಕ್ಕೊಬೇಕು ಇದು ಮಾಡ್ಕೋಬೇಕು ಹಾಗೇ ನನಗೆ ಚಪಾತಿ ಸಹ ಮಾಡ್ಲಿಕ್ಕೆ ಬರುತ್ತೆ ಚಪಾತಿ ಹಿಟ್ಟು ಸಹ ಒತ್ತುತೀನಿ ಹಾಗೇ ಚಪಾತಿ ಸಹ ನೀವಿದೀನಿ ಚಪಾತಿ ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗಲೂ ಸಂಜೆ ಹೊತ್ತು ಚಪಾತಿ ಮಾಡ್ತೀವಿ ಒಬ್ಬೊಬ್ಬರು ಒಂದು ಎರಡೆರಡು ಮೂರುಮೂರು ತಿಂತೀವಿ ಆಲ್ಮೋಸ್ಟ್ ಪಲ್ಯಗಳು ತರ್ಕಾರಿಗಳು ಜಾಸ್ತಿ ತಂದಿದ್ದರೆ ಅಥ್ವಾ ಚಿಕನ್ ಗೊಜ್ಜು ಮಾಡಿದ್ದರೆ ಚಪಾತಿ ತಿಂತೀವಿ ನನಗೆ ಸ್ಪೆಷಲಿ ಚಪಾತೀಲಿ ಇದು ಅದನ್ನಾ ಒಬ್ಬರು ಅಜ್ಜಿ ಇದ್ದರು ಅವರು ನಾಲ್ಕು ನಾಲ್ಕು ಫೋಲ್ಡ್ ಮಾಡ್ತಿದ್ದರು ಆ ಥರ ಚಪಾತಿಗಳು ನಂಗೆ ಇಷ್ಟ ಆಗುತ್ತೆ ಚಪಾತಿ ಆಯ್ಲಿ ಆಯ್ಲ್ ಹಾಕಿ ಒಂದಿದೆ ಆಯ್ಲ್ ಹಾಕದೇ ಇನ್ನೊಂದಿದೆ ನಾನು ನಾರ್ಮಲಾಗಿ ಆಯ್ಲ್ ಹಾಕಿ ಮಾಡ್ತೀನಿ ಆಗ ಮೆತ್ತ ಮೆತ್ತಗೆ ಬರುತ್ತೆ ಚೆನ್ನಾಗಿ ನಾನು ಚಪಾತಿಗೆ ದಪ್ಪ ಮೆಣ್ಶಿನ್ಕಾಯಿ ಪಲ್ಯ ತುಂಬ ಇಷ್ಟಪಡ್ತೀನಿ ಹಾಗೇ ಚಪಾತಿಗೆ ನನಗೆ ಹೂಕೋಸು ಹೂಕೋಸು ಪಲ್ಯ ಚೆನ್ನಾಗಿರುತ್ತೆ ನನಗೆ ಚಪಾತಿಗೆ ಎಲ್ಲ ಟೊಮಾಟೋ ಗೊಜ್ಜು ತುಂಬ ಇಷ್ಟ ನನಗೆ ಚಪಾತಿಗೆ ಹಾಗೆ ನಮ್ಮ ಬಿರಿಯಾನಿ ಮಾಡ್ತಾರೆ ಭಾತು ಮಾಡ್ತಾರೆ ಭಾತು ಮಾಡೋದು ನನಗೆ ಅಷ್ಟು ಗೊತ್ತಿಲ್ಲ ನಾನು ಮೊನ್ನೆ ಇದು ಮಾಡಿದ್ದೆ ನಾನು ಹಾಗೇ ಹಾಗೇ ನಾನು ನನ್ನ ಫ್ರೆಂಡ್ಸ್ ರೂಮಿಗೆಲ್ಲ ಹೋದರೆ ಆಮ್ಲೇಟ್ ಮಾಡ್ತೀನಿ ಆಮ್ಲೇಟ್ ಮಾಡೋದು ಈಝಿ ಹೇಗೆ ಅಂದರೆ ಎಣ್ಣೆ ಹಾಕಬೇಕು ಮೊಟ್ಟೆ ತರಬೇಕು ಎಣ್ಣೆ ಬೇಯ್ಸ್ ಸ್ವಲ್ಪ ತವಾ ಕಾಯ್ತಿದೆ ಅಂದರೆ ಎಣ್ಣೆ ಹಾಕಿರ್ತೀವಲ್ಲ ಆಮ್ಲೇಟ್ ಬಿಟ್ಬಿಟ್ಟು ಹಾಕ್ಬೇಕು ಅದಕ್ಕೆ ಆಮ್ಲೇಟಲ್ಲಿ ಎರಡು ಥರ ಬರುತ್ತೆ ಸೆಮಿ ಬಾಯಿಲ್ಡ್ ಫುಲ್ ಬಾಯಿಲ್ಡ್ ಅಂತ ನಾರ್ಮಲಾಗಿ ನಾವೆಲ್ಲರೂ ಆಲ್ಮೋಸ್ಟ್ ಸೆಮಿ ಬಾಯಿಲ್ಡ್ ಇಷ್ಟಪಡ್ತೀವಿ ಕೆಲವೊಬ್ಬರು ಫುಲ್ ಬಾಯಿಲ್ಡ್ ಇಷ್ಟ ಆಗ್ತಾರೆ ಆಮೇಲೆ ಅದು ಬೇಯ್ತಿರಬೇಕಾದ್ರೆ ನಾವು ಸ್ವಲ್ಪ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕಬೇಕು ಅದರಮೇಲೆ ಹಾಕಿದಾಗ ಆಲ್ಮೋಸ್ಟ್ ಆಮ್ಲೇಟ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೆಂದಾಗ ನಾವು ಉಲ್ಟಾ ಪಲ್ಟಾ ಮಾಡಿ ಸರ್ವ್ ಮಾಡಬೇಕು ಹಾಗೇ ಬಾಯಿಲ್ಡ್ ಎಗ್ ಸಹ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಏನು ಮಾಡ್ತೀನಿ ಅಂದರೆ ನಂಗೆ ಇಡ್ಲಿ ಯಾವತ್ತೂ ಮಾಡಿಲ್ಲ ಮಾಡೋಕ್ಕೂ ನಂಗಷ್ಟು ಬರೋಲ್ಲ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡೋದು ನಮ್ಮ ಮನೇಲಿ ನೈಟ್ ಜಾಸ್ತಿ ತಿಂತೀವಿ ಉಪ್ಪಿಟ್ಟನ್ನ ಯಾಕಂದರೆ ಉಪ್ಪಿಟ್ಟು ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತಂತೆ ನಮ್ಮಅಪ್ಪ ತುಂಬ ನೈಟ್ ಮಾಡಿ ಅಂತ ಅಂತಾರೆ ಈ ಉಪ್ಪಿಟ್ಟನ್ನ ಮಾರ್ನಿಂಗ್ ನಾವು ಬೇಕಾದರೆ ಸ್ವಲ್ಪ ರೈಸ್ ಮೇಂಟೇ ಆ್ಯಂಡ್ ಓಕೆ ಮಾಡಿದರೂ ನಮಗೆ ಉಪ್ಪಿಟ್ಟು ನೈಟ್ ಪ್ರಿಫರ್ ಮಾಡ್ತೀವಿ ಉಪ್ಪಿಟ್ಟು ಚಪಾತಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂದರೆ ಫಸ್ಟು ಫಸ್ಟು ತವಾ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಬೇಕು ಸ್ವಲ್ಪ ಹಾಕಿಬಿಟ್ಟು ಬೇಯಿಸ್ತಿರ್ಬೇಕಾದ್ರೇಯೇ ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕಿ ಹೀಗ್ ಒಗ್ಗರಣೆ ಸೈಡಲ್ಲೇ ನಾವು ಇನ್ನೊಂದು ಇದೇ ಗ್ಯಾಸ್ ಸ್ಟೌವಲ್ಲಿ ಇನ್ನೊಂದು ಕಡೆ ಜಾಗ ಇರುತ್ತಲ್ಲ ಅಲ್ಲಿ ನಾವು ಅದ್ರ ಜೊತೆ ಸ್ವಲ್ಪ ರವೆನ ರವೆನಾ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಅದೊಂದು ಯೆಲ್ಲೋ ಕಲ್ಲರ್ ಬರೋ ರೇಂಜಿಗೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಬ್ರೌನ್ ಬ್ರೌನ್ ಆಗಬೇಕು ಆ ಥರ ಬರೋ ಟೈಮಲ್ಲಿ ನಾವು ಅದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು ಅಂದರೆ ಬಿಸಿ ಮಾಡ್ತಾ ಮಾಡ್ತಾ ಅಂದರೆ ಸೀಸ್ಬಾರದು ನಾವು ಸೀಯ್ಸು ಅಂದರೆ ಕಪ್ಪು ಬರೋಂಗೆ ಮಾಡಬಾರ್ದು ಅದನ್ನ ಒಂದು ತಟ್ಟೆಗೆ ಹಾಕ್ಕೊಂಡಾಗ ಅದು ಅದನ್ನು ಹೇಗೆ ಅಂದರೆ ಒಂದು ಲೋಟ ಮೆಝರ್ ಮಾಡಿ ನಾವು ಹಾಕಬೇಕು ಅದನ್ನು ಈಗ ಒಂದು ಲೋಟ ಹಾಕಿರ್ತೀವಿ ಅಂತ ಅನ್ಕೋಳ್ಳಿ ನೀವು ಒಂದು ಲೋಟವೇ ಇರಬೇಕು ನೀರು ಫಸ್ಟ್ ನೀವು ಒಂದು ಲೋಟ ಅಥ್ವಾ ಎರಡು ಲೋಟ ಇಟ್ಕೊಳ್ಳಿ ಸರಿಯಾ ನಿಮ್ಮ ಮನೆಗೆ ಎಷ್ಟು ಬೇಕು ನೋಡಿಕೊಳ್ಳಿ ಒಂದು ಲೋಟ ರವೆನಾ ಇದು ಮಾಡಿದ್ದೀರ ಅಂದರೆ ಈ ಕಡೆ ಈರುಳ್ಳಿ ಎಲ್ಲ ಹಾಕಿ ನೀವು ಒಗ್ಗರಣೆ ಮಾಡ್ಕೊತಿರ್ತೀರಲ್ಲ ಮತ್ತು ಟೊಮ್ಯಾಟೊ ಹಾಕಿ ಕೊನೆಗೆ ಒಗ್ಗರಣೆ ಮಾಡ್ತೀರಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಿರ್ತೀರಲ್ಲಾ ಹಸಿಮೆಣ್ಶಿನ್ಕಾಯಿ ಅಥ್ವಾ ಹಸಿ ಗ್ಯಾಸ್ಟಿಕ್ ಇದ್ದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬೇಡಿ ಗ್ಯಾಸ್ಟಿಕ್ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಒಣಮೆಣ್ಶಿನ್ಕಾಯಿ ಯೂಸ್ ಮಾಡಿ ಗ್ಯಾಸ್ಟಿಕ್ ಇಲ್ಲಾಂದರೆ ಒಗ್ಗರಣೆ ಮಾಡುವಾಗ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಫಿಲ್ ಆದಮೇಲೆ ಎಷ್ಟು ನೀರು ಹಾಕಬೇಕು ಅಂದರೆ ಇಲ್ಲಿ ನೀವು ಒಂದು ಲೋಟ ನೀರು ಹಾಕಿರ್ತೀರಲ್ವಾ ಯಾವುದಕ್ಕೆ ಉಪ್ಪಿಟ್ಟಿಗೇ ಐ ಮೀನ್ ರವೆ ಒಂದು ಲೋಟ ಹಾಕಿರ್ತೀರಲ್ವಾ ಆ ಒಂದು ಲೋಟ ಕಪ್ಪಲ್ಲೇ ಎರಡು ಲೋಟ ನೀರು ಹಾಕಿ ಈ ಒಗ್ಗರಣೆ ಮಾಡ್ಕೊಂಡಿರ್ತೀರಲ್ಲಾ ಅದಕ್ಕೆ ಅದು ಒಗ್ಗರಣೆ ಕುದೀತಾ ಇರುತ್ತಲ್ಲಾ ಕುದಿಯೋ ತನಕ ಬಿಡಿ ಅದು ಬೆಂದು ಬೆಂದು ಈ ಪಕ ಪಕ ಅಂತ ಕುದಿಬೇಕಾದರೆ ನೀವು ಈ ರವೆನ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆಗಿ ಹಾಕಿ ಹಾಕಿ ಹಾಕಿ ಹೀಗ್ ಸ್ಪೂನ್ ನಾ ಹೀಗ್ ಮಾಡಿ ಹೀಗೆ ಸ್ ರೌಂಡ್ ಮಾಡಿ ಅಂದರೆ ರವೆ ಗಂಟು ಕಟ್ಟಿಕೊಳ್ದೇ ಇರೋ ಥರ ಮಾಡಿ ನೆಕ್ಸ್ಟು ಇದನ್ನು ಮಾಡಿದ್ಮೇಲೆ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟು ಕಾಫಿ ಮಾಡೋಕೆ ಬರುತ್ತೆ ನಂಗೆ ಕಾಫಿ ಹೇಗೆ ಮಾಡ್ತೀರಾ ಕಾಫಿಗೆ ಸ್ಟೌ ಆನ್ ಮಾಡೋದು ಅದು ಎಲ್ಲರಿಗೂ ಗೊತ್ತು ಅದ್ರ ಜೊತೆ ಹಾಲು ಹಾಕ್ಬೇಕು ಹಾಲನ್ನು ಗಟ್ಟಿ ಹಾಲಾಕಿದ್ರೆ ಕಾಫಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ತೆಳು ಹಾಲಿಗಿಂತ ಸ್ವಲ್ಪ ಸ್ವಲ್ಪ ಕಡಿಮೆ ನೀರು ಮಿಕ್ಸ್ ಮಾಡಿ ಹಾಲಿಗೆ ಮಿಕ್ಸ್ ಮಾಡಿ ಇವಾಗ ಒಂದು ಲೋಟ ಕಾಫಿ ಬೇಕಾ ನಿಮಗೆ ಒಂದು ಸ್ಪೂನ್ ಅಷ್ಟೇ ಸಕ್ಕರೆ ಹಾಕಿ ಸಕ್ಕರೆ ನೀವು ಈಗ ಮಿಕ್ಸೆಡಾಗೂ ಮಾಡ್ಬೋದು ಇಲ್ಲಾಂದರೂ ಮಾಡ್ಬೋದು ಈಗ ಕಾಫೀಲಿ ಎರಡು ಥರ ಇದೆ ಒಂದು ರೆಡಿಮೇಡ್ ಪೌಡರ್ ಇರ್ತದೆ ಇನ್ಸ್ಸ್ಟಂಟ್ ಪೌಡರು ಅದ್ರಲ್ಲೊಂದು ಮಾಡ್ಬೋದು ಇಲ್ಲಾಂದರೆ ಈಗ ಮಡಿಕೇರಿ ಕಡೆ ಈ ಕಾಫಿ ಎಲ್ಲಿ ಜಾಸ್ತಿ ಈ ಇಲ್ಲೆಲ್ಲ ಮಾಡ್ತಾರಲ್ಲ ಚಿಕ್ಕಮಂಗ್ಳೂರು ಕಡೆ ಈ ಥರದ್ದೊಂದು ಮಾಡ್ಬೋದು ನೀವು ಏನಾದರೂ ಮಾಮೂಲಿ ಪೌಡರ್ ತಂದಿದ್ದು ಫಿಲ್ಟರದ್ದು ಮಾಡಿಸ್ಕೊಂಡಿರ್ತೀರಾ ಅಂದರೆ ಏನು ಮಾಡಬೇಕಂದ್ರೆ ಹೀಗೆ ಹಾಲಿಗೆ ಸಕ್ಕರೆ ಹಾಕ್ಬೇಕಾಗ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಮೇಲುಗಡೆ ನಮ್ಗೆಷ್ಟು ಬೇಕಷ್ಟು ಒಂದು ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಬಿಟ್ಟು ಒಂದು ಟು ಸೆಕೆ ಒಂದು ಟ್ವೆಂಟಿ ಥರ್ಟಿ ಸೆಕೆಂಡ್ಸ್ ಅಷ್ಟೇ ಆಗದನ್ನು ಬಿಸಿ ಮಾಡಬೇಕು ಪೂರ್ತಿ ಹಾಲು ಬಿಸಿ ಆದಮೇಲೆ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಹೀಗ್ ಅಲ್ಲಾಡಿಸ್ಬಿಟ್ಟು ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ಬೇಯಿಸ್ಬಿಟ್ಟು ಒಂದು ಕುದ್ಸಿ ಹಾಕಿಬಿಟ್ಟು ಫಿಲ್ಟ್ರ್ ಮಾಡ್ಬಿಡಬೇಕು ಇಲ್ಲ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಮಾಡ್ತೀರಂದರೆ ಇದ್ರಲ್ಲಿ ಏನಂದರೆ ಡಿಫ್ರೆನ್ಸು ಫಸ್ಟ್ ಹಾಲಿಡಬೇಕು ಹಾಲು ಒಂದು ಲೋಟ ಹಾಕಿರ್ತೀರಾ ಒಂದು ಲೋಟ ಹಾಕಿ ಇಲ್ಲ ನೀವು ಸಕ್ಕರೇನ ಹಾಲಿಗೆ ಹಾಕ್ಬೋದು ಇಲ್ಲಾಂದರೆ ಅದೇ ಸಕ್ಕರೆ ತಗೋಂಡು ನೀವು ಲೋಟಕ್ಕೆ ಹಾಕ್ಕೋಬೇಕು ಲೋಟಕ್ಕೆ ಹಾಕೋಂಡು ಅದಕ್ಕೆ ಕಾಫಿ ಪೌಡರು ಒಂದು ಸ್ಪೂನು ಒಂದು ಕಾ ಒಂದು ಸ್ಪೂನು ಸಕ್ಕರೆ ಹಾಕಿ ಕುದಿ ಕುದಿ ಕುದಿ ಹಾಲಿರುತ್ತೆ ನೋಡಿ ಅದನ್ನು ಮೇಲುಗಡೆಯಿಂದ ಹಾಕಬೇಕು ಅದಕ್ಕೇನು ಫಿಲ್ಟರ್ ಯೂಸ್ ಮಾಡೋ ಅವಶ್ಯಕತೆಯೇ ಇರೋಲ್ಲ ಇನ್ಸ್ಟಂಟಾಗಿ ಅದು ಮಿಕ್ಸಾಗ್ಬಿಡುತ್ತೆ ಕೆಳಗಡೆ ಅಂದರೆ ಈ ಮೇಲುಗಡೆಯಿಂದ ಹಾಕಿದ್ರೆ ಅದು ಐ ಒಂದು ಲೋಟಕ್ಕೆ ಬಿಟ್ಟುಬಿಟ್ಟು ಎರಡು ಲೋಟದಲ್ಲಿ ಆ ಕಡೆ ಲೋಟ ಈ ಕಡೆ ಲೋಟ ಆದರೆ ಸಕ್ಕರೆ ಬೇಗ ಕರಗೋಗುತ್ತೆ ಇದು ಕಾಫಿ ಟೀ ಓಬಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಹೇಗೆ ಅಂದರೆ ಟೀ ಹಾಲು ಕುದಿಯೋ ಹಾಲು ನೀವು ಫಸ್ಟೇ ಟೀ ಪುಡಿ ಹಾಕಿಬಿಡ್ಬೇಕು ಕಾಫಿ ಪೌಡರ್ ಥರ ಕೊನೆಗೆ ಹಾಕೋದಲ್ಲ ಫಸ್ಟೇ ಹಾಕಿದಾಗ ಅದು ಕುದಿಯೋಕ್ ಸ್ಟಾರ್ಟಾದಾಗ ಸ್ಟಾರ್ಟಾದಾಗೆ ಕಲರ್ ಚೇಂಜಾಗ್ತಾ ಹೋಗುತ್ತೆ ಅದು ಟೀ ಬಿಟ್ಕೋಬೇಕು ಅದು ರಸಾನ ಹಂಗೆ ಬಿಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ಲೂ ಬರುತ್ತೆ ಒಂದು ಸ್ ಒಂದು ಕಡೆ ಮತ್ತು ಸಕ್ಕರೆ ಹಾಕಬೇಕು ಸಕ್ಕರೆ ಅಥ್ವಾ ಬೆಲ್ಲ ಯಾವಾಗಲೂ ಹಾಕ್ತೀರಾ ಅಂದರೆ ಬೆಲ್ಲ ಕೊನೆಗೆ ಹಾಕಿ ಸ್ಟಾರ್ಟಿಂಗ್ ಹಾಕಬೇಡಿ ಬೆಲ್ಲಾನ ಜಾಸ್ತಿ ಹಾಕಿದ್ರೆ ಹಾಲು ಒಡ್ದೋಗುತ್ತೆ ಸೊ ಟೀ ಮಾಡಬೇಕಂದ್ರೆ ನೆಕ್ಸ್ಟು ಫಿಲ್ಟ್ರ್ ಮಾಡ್ಕೋಬೇಕು ಸ್ವಲ್ಪ ಒಂದೊಳ್ಳೆಯ ಹಾ ಇದು ಬಂದ್ಮೇಲೆ ಟೀಗೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏಕಂದರೆ ನೀರಿದ್ದರೆ ಮಾತ್ರ ಟೀ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಕಾಫಿಗಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಾಫಿಗೆ ಜಾಸ್ತಿ ಹಾಕಬೇಡಿ ಇದಾದಮೇಲೆ ನನಗೆ ಮ್ಯಾಗಿ ಮಾಡೋಕ್ಕೂ ಸಹ ಬರುತ್ತೆ ಮ್ಯಾಗಿ ನಾನು ಎಮರ್ಜೆನ್ಸಿಲಿ ಮಾಡ್ತೀನಿ ನಾನು ಮ್ಯಾಗಿ ಬರೀ ಮ್ಯಾಗಿ ತಿನ್ನೋಲ್ಲ ಯಾವಾಗಲೂ ನನಗೆ ತರಕಾರಿ ಇರಬೇಕು ಮ್ಯಾಗೀಲಿ ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮ್ಯಾಟೋ ಈ ಥರ ನಂಗೆ ತರಕಾರಿ ಮತ್ತು ಖಾರವಾಗಿ ಮ್ಯಾಗಿ ಇರಬೇಕು ಈ ಬರೀ ನೀರು ಹಾಕಿ ಬೇಯ್ಸೋದು ಮ್ಯಾಗಿ ಪೌಡರ್ ಹಾಕೋದು ನಂಗದು ಇಷ್ಟ ಆಗಲ್ಲ ಅಷ್ಟು ಹಾಗೇ ನಾವು ಏನೇನು ಮಾಡ್ತೀವಂದ್ರೆ ರೊಟ್ಟಿ ಮಾಡ್ಕೋತೀವಿ ಆಗಾಗ ಮಾರ್ನಿಂಗು ಯಾಕಂದರೆ ನಮ್ಮಅಮ್ಮನಿಗೆ ಶುಗರ್ ಇದೆ ಸೊ ಅವರು ರೊಟ್ಟಿ ತಿಂದರೆ ಅವ್ರಿಗೆ ಶುಗರ್ ರಾಗಿ ರಾಗಿ ರೊಟ್ಟಿ ಮಾಡ್ತೀವಿ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ನೈಟು ಚಪಾತಿ ಮಾಡ್ತೀವಿ ಯಾಕಂದರೆ ರೈಸನ್ನು ಜಾಸ್ತಿ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ನಾವು ಅನ್ನ ಸಾಂಬಾರೇ ತಿಂತೀವಿ ಆಲ್ಮೋಸ್ಟ್ ಯಾವಾಗ್ಲೂ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಚಪಾತಿ ದೋಸೆ ಇಡ್ಲಿ ಭಾತು ಪುಳಿಯೋಗರೆ ಚಿತ್ರಾನ್ನ ಏನಾದರೂ ಮಾಡ್ತಿರ್ತೀವಿ ಯಾವ್ದು ಆ ಟೈಮಿಗೆ ಈಝಿ ಇರುತ್ತೆ ಮನೆಯಲ್ಲಿ ಯಾವ ಐಟಮ್ ಇರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಆಗೋ ಥರ ಅದಕ್ಕೆ ಯೂಸ್ ಮಾಡಿ ಮಧ್ಯಾಹ್ನಕ್ಕೆ ನಾವೇನು ಮಾಡ್ತೀವಿ ಅನ್ನ ಸಾಂಬಾರ್ ಇಲ್ಲ ಅವತ್ತೇನಾದ್ರೂ ನಮ್ಮ ಪೇರೆಂಟ್ಸ್ ಏನಾದರೂ ಊಟಕ್ಕೆ ಬಂದಿದ್ದರೆ ನಾವು ಮುದ್ದೆ ಮಾಡ್ತೀವಿ ಇನ್ನು ನೈಟು ಯಾವಾಗಲೂ ಹೆಚ್ಚು ಕಡಿಮೆ ವಾರದಲ್ಲಿ ನಾಲ್ಕು ದಿವಸ ನಾವು ಚಪಾತಿ ಮಾಡ್ತೀವಿ ಮಾಡಿ ಇಲ್ಲ ರಾಗಿ ಮುದ್ದೆ ಇಲ್ಲಾ ಚಪಾತಿ ಇಲ್ಲ ರಾಗಿ ಮುದ್ದೆ ಏನೂ ಮಾಡೋಕ್ಕಾಗಿಲ್ಲ ಲೇಟಾಗಿ ಬಂದ್ವಿ ಟೈಮ್ ಆಯಿತು ಅಂದರೆ ಬರೀ ರೈಸಿಗೆ ಇಟ್ಕೊತೀವಿ ಸಾಂಬಾರ್ ಇರುತ್ತೆ ಸಾಂಬಾರ್ ತಿಂತೀವಿ ಈಗ ಸಂಡೇ ಬಂತು ಭಾನುವಾರ್ದ್ಹೊತ್ತು ನಾವು ಯಾವಾಗಲೂ ಚಿಕನ್ ಮಾಡ್ಕೋತೀವಿ ನಮ್ಗೆ ನಾವು ನಾನ್ ವೆಜಿಟೇರಿಯನ್ ಆಗಿದ್ದರಿಂದ ಚಿಕನ್ ನಮಗೆ ತುಂಬ ಇಷ್ಟ ಚಿಕನಲ್ಲಿ ಚಿಲ್ಲಿ ಚಿಕನ್ ಖಾರವಾಗಿ ಮಾಡ್ಕೋತೀವಿ ಹಾಗೇ ಚಳಿಗಾಲದಲ್ಲಂತೂ ನಾವು ವಾರಕ್ಕೊಂದುಸರಿ ಬೇರೆ ದಿನ ಚಿಕನ್ ಮಾಡ್ಕೋತೀವಿ ಚಳಿಗಾಲದಲ್ಲಿ ವಾರಕ್ಕೆರಡು ಮೂರು ಸರಿ ಚಿಕನ್ ಮಾಡ್ಕೋತೀವಿ ನಾವು ಯಾಕಂದರೆ ಚಿಕನ್ನು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೇ ಚಳೀಲಿ ನಮಗೆ ನನಗೆ ಇವಾಗ ಒನ್ನೊಂದ್ಸಾರಿ ಪ್ರಾಬ್ಲಮ್ ಆಗುತ್ತೆ ಬಾಡಿ ಕೋಲ್ಡ್ ಆಗಿ ಸೊ ಅದು ಆರಾಮಾಗುತ್ತೆ ಅಂತ ಹಾಗೇ ಹೆಲ್ತಿಗೆ ಒಳ್ಳೆಯದಾಗ್ಲಿ ಅಂತ ಒನ್ನೊಂದುಸರಿ ನಾವು ಇದು ಹಾಗಲಕಾಯಿ ಕಹಿ ಇರುತ್ತಲ್ಲ ತುಂಬ ಬಟ್ ಅದು ಹೆಲ್ತಿಗೆ ಒಳ್ಳೆಯದು ಅಂತ ಅದನ್ನು ತಿಂತೀವಿ ನಾವು ಇದು ಕರ್ಬೇವು ಸೊಪ್ಪು ಸಹ ತಿಂತೀವಿ ತುಂಬ ಯಾಕಂದರೆ ಕರ್ಬೇವು ಸೊಪ್ಪು ಯಾವಾಗಲೂ ಸಹ ಹೆಲ್ತಿಗೆ ಒಳ್ಳೆಯದೇ ಕಣ್ಣಿಗೆ ಒಳ್ಳೆಯದದು ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗಿ ಮಾಡುತ್ತೆ ನಾವು ಹಸಿಮೆಣಸಿನ್ಕಾಯಿಯಿಂದ ಏನು ಒಳ್ಳೆಯದಾಗ್ದಿದ್ರೂ ರುಚಿ ಚೆನ್ನಾಗಿ ಕೊಡುತ್ತೆ ಉಪ್ಪನ್ನ ಸ್ವಲ್ಪ ಈಗ ಸಕ್ಕರೆಯೂ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಯಾಕಂದರೆ ಒನ್ನೊಂದ್ಸಾರಿ ಸಕ್ಕರೆಯಿಂದ ನಮ್ಮ ಮುಖ ಏಜ್ ಆದಂಗೆ ಕಾಣುತ್ತೆ ವಯಸ್ಸಾದಂಗೆ ಕಾಣುತ್ತೆ ಹಾಗೇ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಸ್ವಲ್ಪ ಬೆಲ್ಲ ಯೂಸ್ ಮಾಡೋಕೆ ಟ್ರೈ ಮಾಡ್ತೀವಿ ಎಲ್ಲದರಲ್ಲೂ ಮತ್ತು ಹಬ್ಬದ ದಿನ ಎಲ್ಲ ಆದರೆ ನಾವು ಪೊಂಗಲ್ ಮಾಡ್ತೀವಿ ನನಗೆ ರೈಸಲ್ಲಿ ತುಂಬ ಇಷ್ಟ ಆಗೋದಂದರೆ ಒಂದು ಎಲ್ಲ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಬಟ್ ಏನಂದರೆ ನಂಗೆ ಭಾತು ಲೆಮ್ ನಿಂಬೆಹಣ್ಣು ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಿಂಬೆಹಣ್ಣು ಚಿತ್ರಾನ್ನದಲ್ಲಿ ಎಲ್ಲ ಸಹ ಹದವಾಗಿರುತ್ತೆ ಅದರಲ್ಲೂ ಈ ನಮ್ಮ ಬೇಸಿಗೆ ರಜದ ಟೈಮಲ್ಲಿ ಮಾವಿನ್ಕಾಯಿ ಬಿಡ್ತಾ ಇರುತ್ತಲ್ಲ ಆಗ ನಾವು ಮಾವಿನ್ಕಾಯಿ ಚಿತ್ರಾನ್ನ ಮಾಡ್ಕೋತೀವಿ ಸೇಮ್ ಪ್ರೊಸೆಸ್ಸು ನಿಂಬೆಹಣ್ಣು ಬದಲು ಮಾವಿನ್ಕಾಯಿ ಹಾಕ್ತೀವಿ ಅಂದರೆ ಏನಂದರೆ ನಾವು ಸೀಸನ್ನಿಗೆ ತಕ್ಕಂಗೆ ಈಗ ಒನ್ನೊಂದುಸರಿ ಹಣ್ಣು ತಿಂತೀವಿ ಬೇಸಿಗೆ ಟೈಮಲ್ಲಿ ನಾವು ಮಾವಿನಣ್ಣು ತಿಂತೀವಿ ನಮ್ಮ ಮನೇಲ್ ಜಾಸ್ತಿ ಯಾವ್ಯಾವ ಸೀಸನಲ್ಲಿ ಯಾವ ಯಾವ ಹಣ್ಣು ಯಾವ ಯಾವ್ದು ಕಡ್ಮೆಗೆ ಸಿಗುತ್ತೆ ಅದನ್ನು ಜಾಸ್ತಿ ತಿಂತೀವಿ ನಾವು ಈಗ ಸೀಬೇಕಾಯಿ ಮತ್ತು ಪರಂಗಿ ಹಣ್ಣು ಕಲ್ಲಂಗಡಿ ಹಣ್ಣು ಮತ್ತು ಚಕ್ಕೋತ ಕಿತ್ತಳೆಹಣ್ಣು ನಾವು ಹಣ್ಣು ತಿಂತೀವಿ ತುಂಬ ತರಕಾರಿ ಸಹ ತಿಂತೀವಿ ನಮ್ಮ ಊರಲ್ಲಿ ಮೀನು ಮಾರ್ಕೆಟ್ಟಿಗೆ ಹೋಗಿ ಫ್ರೆಶಾಗಿ ತಗೊಬರ್ತೀವಿ ಎಷ್ಟೋಂದ್ಸಾರಿ ಇಲ್ಲ ಟೈಮ್ ಆಗಲಿಲ್ಲ ಅಂದರೆ ರೆಫ್ರಿಜರೇಟ್ರಲ್ಲಿ ಇಟ್ಟಿರ್ತೀವಿ ಎಲ್ಲ ಬೇಕಾಗಿದ್ದನ್ನು ಅದರಲ್ಲೇ ತಗೊತೀವಿ ನನಗೆ ನಾನು ತುಂಬ ಅಡುಗೆ ಮಾಡ್ತೀನಿ ಅಂತಂದರೆ ಈಝಿಯಾಗಿ ನಾನು ಮಾಡ್ಕೊಳ್ಳೋದು ರೈಸಿಗೆ ಇಡ್ತೀನಿ ಮತ್ತು ನನಗೆ ಎಗ್ ರೈಸ್ ತುಂಬ ಇಷ್ಟ ಎಗ್ ರೈಸ್ ಅಂದರೆ ತುಂಬ ಈಝಿ ಇರುತ್ತೆ ಬಟ್ ಸಾಸನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಬಟ್ ಎಗ್ ರೈಸ್ ನಮ್ಮ ಮನೆಯಲ್ಲಿ ಯಾಕೆ ತಿನ್ನೋಲ್ಲಾಂದ್ರೆ ನಾನು ಎಗ್ ರೈಸಿಗೆ ನಾನು ಹಸಿಮೆಣಸಿನ್ಕಾಯಿ ಹಾಕಲೇಬೇಕು ಹಸಿಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಇರೋರು ಜಾಸ್ತಿ ಯೂಸ್ ಮಾಡಬೇಡಿ ಸೊ ಬಟ್ ನಾವು ನಮಗೇನಿಲ್ಲ ಅಂದುಬಿಟ್ಟು ನಾವು ಎಗ್ ರೈಸನ್ನ ಯೂಸ್ ಮಾಡ್ತೀವಿ ಎಗ್ ರೈಸಿಗೆ ಯೂಸ್ ಮಾಡ್ತೀವಿ ಎಗ್ ರೈಸ್ ಮಾಡೋದು ಈಝಿ ಹೇಗೆ ಅಂದರೆ ಎಣ್ಣೆ ಹಾಕಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಜಾಸ್ತಿ ಯೂಸ್ ಮಾಡಿ ನೀವು ಎಗ್ ರೈಸಿಗೆ ದಯವಿಟ್ಟು ಟೊಮ್ಯಾಟೊ ಯೂಸ್ ಮಾಡಬೇಡಿ ಟೇಸ್ಟ್ ಹೋಗುತ್ತೆ ಸೊ ಆಯ್ಲ್ ಹಾಕಿ ನೀವು ಅದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಈರುಳ್ಳಿ ಜೊತೆ ಕಾಳುಗಳು ಆದರೆ ಹಾಕಿ ಇಲ್ಲ ಕಾಳುಗಳು ಬೇಡ ಯಾವ್ದಾದ್ರು ತರಕಾರಿ ಕ್ಯಾರೆಟ್ ಟೊಮ್ಯಾಟೋ ಇದು ಕ್ಯಾರೆಟ್ ಮತ್ತು ಬೀನ್ಸ್ ಇದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಬೇಡಿ ಯಾಕಂದರೆ ಎಗ್ ರೈಸ್ ಅದು ಫ್ರೈಡ್ ರೈಸ್ ಅಲ್ಲ ಸೊ ಎಗ್ ರೈಸ್ ಚಿಕ್ಕ ಚಿಕ್ದಾಗಿ ಕಟ್ ಮಾಡಿ ನೀವದನ್ನು ಹಾಕಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅಲಾಂಗ್ ವಿತ್ ದಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತೀರಿ ಐ ಮೀನ್ ಎಣ್ಣೆಗೆ ಹಾಕಿ ಹೀಗಂತಿರಿ ಅವಾಗದೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ಮೆ ಹಾಕಿದ್ಮೇಲೆ ಅದು ಒಂಥರ ಪೇಸ್ಟ್ ಥರ ಆಗ್ತಾ ಹೋಗುತ್ತೆ ಅಂದರೆ ಒಳ್ಳೆಯ ಟೇಸ್ಟ್ ಒಳ್ಳೆಯ ಸ್ಮೆಲ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೊತ್ತಾಗುತ್ತೆ ಯಾವಾಗ ಸ್ಟಾಪ್ ಮಾಡ್ಬೇಕಂತ ಆ ಟೈಮಲ್ಲಿ ನೀವೇನು ಮಾಡಬೇಕು ಮಾಡ್ತಾ ಮಾಡ್ತಾ ಎಗ್ ಬಿಡಬೇಕು ಅದಕ್ಕೆ ಎಗ್ಗನ್ನ ಬಿಟ್ಟುಬಿಟ್ಟು ಕಲಸ್ಬಿಡ್ಬೇಡಿ ಸೌಟಲ್ಲಿ ಹೀಗ್ ಅಲ್ಲಾಡಿಸ್ಬಾರ್ದು ಎಗ್ ಬಿಟ್ಟು ಹಾಗೇ ಡೈರೆಕ್ಟಾಗಿ ಅದು ಆಯ್ಲಲ್ಲಿ ಸ್ವಲ್ಪ ಹೊತ್ತು ಬೇಯಲಿ ಅದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೇಯ್ದು ಥಿಕ್ ಆಗ್ತಿದೆ ಅನ್ನೋ ಟೈಮಲ್ಲಿ ನೀವು ಅದನ್ನು ಕಲಸ್ಬಿಡಿ ಕಲಸಿದಾಗ ಅದು ನೀರಲ್ಲಿ ಡಿಸಾಲ್ವ್ ಆಗಿ ಒಂಥರ ಗೊಜ್ಜು ಟೈಪಾಗುತ್ತೆ ಉಪ್ಪು ಖಾರ ಹಾಕಿದ್ರೆ ಗೊಜ್ಜು ಟೈಪಾಗುತ್ತೆ ಆಗ ನೀವೇನುಮಾಡಿ ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ರೈಸ್ ಆಲ್ರೆಡಿ ಮಾಡಿಟ್ಕೋಬಿಡಿ ಬೆಟರ್ ನಿನ್ನೆಯ ರೈಸೋ ಅಥ್ವಾ ಮಾರ್ನಿಂಗ್ ಈಗಲೇ ಮಾಡ್ತೀರೋ ಫ್ರೆಶ್ಶಾಗಿ ಫ್ರೆಶ್ಶಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಅದ್ರ ಜೊತೆ ಸ್ವಲ್ಪ ಪೆಪ್ಪರ್ ಪೌಡರು ಗರಮ್ ಮಸಾಲೆ ಪೌಡರು ಚಿಲ್ಲಿ ಪೌಡರ್ ಸ್ವಲ್ಪ ಸ್ವಲ್ಪ ಎಲ್ಲ ಎಲ್ಲ ಹಾಕಿ ಒಂದು ಸಾರಿ ಹೀಗ್ ಕಲಸಿ ಸಾಲ್ಟೆಲ್ಲ ಹಾಕಿ ಕಲ್ಸಿದರೆ ನಿಮಗೆ ಆಲ್ಮೋಸ್ಟ್ ಎಗ್ ರೈಸ್ ಸಕ್ಕತ್ತಾಗಿರೋದು ರೆಡಿ ಆಗಿರುತ್ತೆ ಇನ್ನೇನು ಬೇಕು ಸೊ ನನ್ನ ಪ್ರಕಾರ ಅಡುಗೆ ಅನ್ನೋದು ತುಂಬ ಈಝಿ ಮುದ್ದೆ ಸಹ ಈಝಿ ಮುದ್ದೆಯಲ್ಲಿ ನಿಮಗೆ ಗಂಟು ಗಂಟು ಬರ್ತಿದೆ ಅಂದರೆ ನಾವು ಆಯ್ಲ್ ಹಾಕ್ಕೊತೀವಿ ನೀವೂ ಆಯ್ಲ್ ಹಾಕ್ಕೊಳ್ಳಿ ಸ್ವಲ್ಪ ನೀರಿಗೆ ಕುದಿಯೋ ನೀರಿಗೆ ಮತ್ತು ಅಡುಗೇನ ಸ್ವಲ್ಪ ಏನಾದ್ರೂ ಗೊತ್ತಾಗದೇ ಇದ್ದರೆ ಸ್ವಲ್ಪ ಸಾಲ್ಟು ಸ್ವಲ್ಪ ಏನಂದರೆ ಯಾವಾಗಲೂ ಸಾಲ್ಟು ಸ್ವಲ್ಪ ಕಡಿಮೆ ಹಾಕೋದು ಅಭ್ಯಾಸ ಮಾಡಿಕೊಳ್ಳಿ ಅವಾಗ ಏನಾಗುತ್ತಂದ್ರೆ ನೆಕ್ಸ್ಟು ಬೇಕಾದ್ರೆ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು ಕಡಿಮೆ ಆದರೆ ಬಟ್ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಮತ್ತು ಆಗಾಗ ಟೇಸ್ಟ್ ನೋಡಿ ಹೊಸ್ದಾಗಿ ಮಾಡ್ತಿದ್ದೀರಾ ಅಂದರೆ ಸೊ ನಿಮಗೆ ಪರ್ಫೆಕ್ಟಾಗಿ ಹೇಗೆ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ